ನನಗೆ ತೋಟ ಅಂದರೆ ತುಂಬ ಇಷ್ಟ ನಮ್ಮ ಮನೆ ಮುಂದೆ ನಾನು ಗಾರ್ಡನ್ ಮಾಡ್ಕೊಂಡಿದ್ದೀವಿ ಮನೆ ಮುಂದೆ ಜಾಗ ಇಲ್ಲ ಆದ್ರೂ ಮೇಲ್ಗಡೆ ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸುಮಾರು ಒಂದು ಐವತ್ತು ಪಾಟ್ ಇಟ್ಟಿದ್ದೀವಿ ಆ ಪಾಟಲ್ಲಿ ದಾಸವಾಳ ಗಿಡ ಕನಕಾಂಬ್ರ ಗಿಡ ತುಳಸಿ ಗಿಡ ಪುದಿನ ಸೊಪ್ಪು ಧನಿಯಾ ಸೊಪ್ಪು ಮತ್ತು ಇದು ಪತ್ರೆ ಕನಕಾಂಬ್ರ ಮಲ್ಲಿಗೆ ಗಿಡ ಪ್ರತಿ ಒಂದು ಗಿಡ ಇಂಥದ್ದು ಇಲ್ಲ ಅನ್ನೊಂಗಿಲ್ಲ ಎಲ್ಲ ಥರದ ಗಿಡವೂ ನನ್ನಲ್ಲಿ ಹಬ್ಸಿದ್ದೀನಿ ವೀಳ್ಯದೆಲೆ ಅಂಬು ಅದೆಲ್ಲ ಹಾಕಿದ್ದೀನಿ ಅದು ನನ್ನ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಗಿಡಗಳು ಅಂದರೆ ಅವ್ರೂ ಬೆಳಗ್ಗೆ ಟೈಮು ಬಂದು ಗಿಡಗಳಿಗೆ ನೀರು ಹಾಕೋದು ಹೂ ಬಿಡ್ಸೋದು ಎಲ್ಲ ಮಾಡ್ತಾರೆ ನಾನೂ ಅವರ ಜೊತೆಗೆ ಹೋಗ್ಬಿಟ್ಟು ತೋಟಗಳಲ್ಲಿ ಎಲ್ಲ ಪಾಟ್ಗಳಿಗೆಲ್ಲ ನೀರು ಹಾಕೋದು ಹೂ ಬಿಡ್ಸೋದು ಎಲೆಗಳು ಒಣ್ಗಿದ್ರೆ ಅದನ್ನೆಲ್ಲ ತೆಗಿಯೋದು ಎಲ್ಲ ಮಾಡ್ತೀವಿ ಮತ್ತೆ ತಿಂಗ್ಳಿಗೊಂದ್ಸರಿ ಏನ್ಮಾಡ್ತಿವಿಂದ್ರೆ ಗಿಡಗಳು ಪಾಟ್ಗಳಲ್ಲಿ ಮಣ್ಣು ತೆಗೆದ್ಬಿಟ್ಟು ಬೇರೆ ಮಣ್ಣು ಹಾಕಿ ಆ ಬೇರನ್ನೆಲ್ಲ ಬಿಡಿಸಿ ಆ ಬೇರು ಬಿಡಿಸಿ ಆ ಮಂಡು ಕೆಂಪು ಮಣ್ಣು ಹಾಕಿ ಅದಕ್ಕೆ ಗೊಬ್ರಗಳಾಕಿ ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ತೋಟದಲ್ಲಿ ಹೂ ಮಾರೋವ್ರು ಬರ್ತಾರಲ್ಲ ಅವರವ್ರು ಗೊಬ್ರ ಹಳ್ಳಿ ಕಡೆಯಿಂದ ಬರ್ತಾರಲ್ಲ ಅವ್ರ್ಗೆ ಹೇಳ್ತೀವಿ ಸ್ವಲ್ಪ ಗೊಬ್ರ ತಂದ್ಕೊಡ್ರಿ ಕುರಿ ಗೊಬ್ರ ಎಲ್ಲಾದ್ರೂ ಸಿಕ್ಕಿದ್ರೆ ಅಂತ ಆ ಗೊಬ್ರ ಕುರಿ ಗೊಬ್ರ ತೊಗೊಂಬಂದು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ದಂಟು ಸೊಪ್ಪು ಮತ್ತು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಅದಷ್ಟೂ ಒಂದು ಒಂಥರ ಹೊಳೆ ಥರ ಮಾಡಿದ್ದೀವಿ ಆ ಹೊಳೆಲ್ಲಿ ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕ್ಬಿಟ್ಟು ಅದರಲ್ಲಿ ಧನಿಯದ ಬೀಜ ಸೊಪ್ಪಿನ ಬೀಜಗಳನ್ನೆಲ್ಲ ಹಾಕಿ ಹರಡ್ತೀವಿ ಅದು ಹದ್ನೈದು ದಿನ ಆದಮೇಲೆ ಮೊಳಕೆ ಥರ ಬಂದು ಸೊಪ್ಪು ಚೆನ್ನಾಗಿ ಬಿಡುತ್ತೆ ಒಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ ಅದ್ರ ಜೊತೆಗೇ ಪರಂಗಿ ಗಿಡ ಇದೆ ಅದನ್ನು ಪರಂಗಿ ಗಿಡದ್ದು ಎಲೆ ಚಿಕ್ಕ ಚಿಕ್ದಾಗಿ ಕಾಯಿ ತುಂಬ ಚಿಕ್ದೆಯೇ ಆದ್ರೂ ತುಂಬ ಚೆನ್ನಾಗಗಿ ಬಿಡುತ್ತೆ ಕಾಯಿ ಸಣ್ಣ ಸಣ್ಣದಾದರು ಅದರಲ್ಲಿ ತೆಂಗಿನ ಗಿಡ ಒಂದು ನಮ್ಮ ಮನೆ ಮುಂದೆ ಇದೆ ಆ ತೆಂಗಿನ ಕಾಯಿ ಗಿಡಕ್ಕಂತೂ ನಾವು ತುಂಬ ಚೆನ್ನಾಗಿ ಗೊಬ್ರ ಹಾಕಿ ಆ ಗೊಬ್ರದಲ್ಲಿ ಕಾಯಿಗಳು ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಸೀಬೆ ಒಂದು ಗಿಡ ಒಂದು ಹಾಕ್ಕೊಂಡಿದ್ದೀವಿ ನಾಟಿ ಗಿಡ ಅಂತ ಆ ನಾಟಿ ಗಿಡದಲ್ಲಿ ಯಾರೂ ನಂಬೊಲ್ಲ ಪಾಟಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಗಿಡ ಇಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆಯಾ ಅಂತ ಅಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ ಸೂರ್ಯಕಾಂತಿ ಗಿಡ ಇದೆ ಡೇರೆ ಗಿಡ ಇದೆ ನಮ್ಮ ಮನೆಲ್ಲಿ ಸೇವಂತಿಗೆ ಗಿಡಗಳಂತೂ ಕಲ್ಲರ್ ಕಲ್ಲರು ಒಂದು ಐದಾರು ಕಲ್ಲರ್ ಇದೆ ಸೇವಂತಿಗೆ ಗಿಡಗಳು ತುಂಬ ಚೆನ್ನಾಗಿ ಬಿಡುತ್ತೆ ಸೇವಂತಿಗೆ ಗಿಡ ಡೇರೆ ಗಿಡ ಡೇರೆ ಹೂ ಅಂತಾರಲ್ಲ ಆ ಡೇರೆ ಹೂವೂ ಬಿಡುತ್ತೆ ತುಳಸಿ ತುಳಸಿನ ನಾವು ತುಂಬ ವಾರ ವಾರ ಸುಮಾರು ಒಂದು ಎರ್ಡು ಮೊಳ ಮೂರು ಮೊಳ ಆಗುತ್ತೆ ತುಳಸಿ ಬಿಡೊದು ಅದನ್ನು ಬಿಡಿಸಿ ನಾವು ದೇವ್ರಿಗೆ ಶನಿವಾರ ಶನಿವಾರ ಪೂಜೆಗೆ ಹಾಕ್ತೀವಿ ಆ ತುಳಸಿ ಹೂನ ಕನಕಾಂಬ್ರ ಹೂವು ಶುಕ್ರವಾರ ಶುಕ್ರವಾರ ಕನಕಾಂಬ್ರ ಬಿಡ್ಸ್ಕೊಳ್ತೀವಿ ತುಂಬೆ ಹೂವು ಅಂತೂ ಒಂದು ಬಟ್ಲು ಸುಮಾರು ಬೆಳಿಗ್ಗೆ ಏಳು ಗಂಟೆಗೆ ಬಿಡ್ಸೊಕ್ಕೆ ಕೂತ್ಕೊಂಡ್ರೆ ಎಂಟೂವರೆ ಆಗುತ್ತೆ ತುಲಸಿ ಬಿಡ್ಸಿ ತುಂಬೆ ಹೂ ಬಿಡ್ಸ್ಕೊಳೊಕ್ಕೆ ಆ ತುಂಬೆ ಹೂವು ನಮ್ಮ ಮನೆಲ್ಲಿ ಗಣೇಶ ಇದೆ ಆ ಗಣೇಶಕ್ಕೆ ಗಣೇಶನಿಗೆ ಆ ತುಂಬೆ ಹೂನ ಇಡ್ತೀವಿ ಮತ್ತೆ ಪಾರಿಜಾತ ಒಂದು ಹಾಕ್ಕೊಂಡಿದ್ದೀವಿ ಫಾಟಲ್ಲಿ ಪಾರಿಜಾತ ಹೂವಂತು ರಾ ನೈಟ್ ಅರ್ಳುತ್ತೆ ಅದು ಕೆಳಗಡೆ ಎಲ್ಲ ಬೆಳಗಿನ ಜಾವ ಕೆಳಗಡೆ ಬಿದ್ದೋಗುತ್ತೆ ಪಾರಿಜಾತ ಆ ಹೂವು ಅಷ್ಟೇ ಸುಮಾರು ಒಂದು ಮೂರ್ನಾಲ್ಕು ಮೊಳ ಆಗೋಷ್ಟು ಪಾರಿಜಾತ ಬಿಡುತ್ತೆ ಆ ಪಾರಿಜಾತನ ತೊಗೊಂಬಂದು ಬಿಡಿಸ್ಕೋ ಎಲ್ಲ ಆರಿಸ್ಕೊಂಡ್ಬಂಡು ಇಬ್ರೂ ಅದನ್ನು ಪೋಣಿಸಿ ದೇವ್ರಿಗೆ ಹಾಕ್ತೀವಿ ಮತ್ತೆ ಬಿಲ್ಪತ್ರೆ ಗಿಡ ಹಾಕಿದ್ದೀವಿ ಮನೆ ಮುಂದೆಯೇ ತುಂಬ ಚೆನ್ನಾಗಿದೆ ಡೇರೆ ಹೂವು ಕನಕಾಂಬ್ರ ತುಳಸಿ ಮಲ್ಲಿಗೆ ವೀಳ್ಯೆದೆಲೆ ಅಂಬಂತು ಒಂದು ನಾಲ್ಕೈದು ಥರ ವೀಳ್ಯೆದೆಲೆ ಅಂಬು ಹಾಕಿದ್ದೀವಿ ಆ ವೀಳ್ಯೆದೆಲೆಯ ತೋಟ್ದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಎಷ್ಟು ಚೆನ್ನಾಗಿದೆ ಅಂದರೆ ಮಣಿ ಪ್ಲ್ಯಾಂಟ್ ಗಿಡಕ್ಕಿಂತ ಚೆನ್ನಾಗಿದೆ ಮಣಿ ಪ್ಲ್ಯಾಂಟ್ ಗಿಡ ಹಾಕಿದ್ದೀವಿ ಮನೆ ಸುತ್ತಲೂ ಮಣಿ ಪ್ಲ್ಯಾಂಟ್ ಗಿಡ ಹಾಕ್ಕೊಂಡಿದ್ದೀವಿ ಮೇಲ್ಗಡೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹೂ ಬಿಸಿಲು ನೆರಳು ಎಲ್ಲ ಇರುತ್ತೆ ಅದ್ರಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಬಿಡುತ್ತೆ ಅದೇ ಮನೆ ಮುಂದೆ ಪೂಜೆ ಮಾಡೋಕ್ಕೆ ಅಂತ ಪಾಟಲ್ಲಿ ಇಡ್ಕೊಂಡಿದ್ದೀನಿ ತುಳಸಿ ಗಿಡನ್ನ ಆ ತುಳಸಿ ಚೆನ್ನಾಗೇ ಬರೋದಿಲ್ಲ ನಾವು ಮೇಲೆ ಚೆನ್ನಾಗಿದೆ ತುಳಸಿ ಚೆನ್ನಾಗಿ ಬರುತ್ತೆ ಕೆಳಗಡೆ ಇದ್ರೆ ತುಳಸಿ ಚೆನ್ನಾಗಿ ಬರೋಲ್ವಲ್ಲ ಅಂತ ಅಂದ್ಕೊಳ್ತೀವಿ ಈ ದಾಸವಾಳ ಗಿಡ ಅಂತೂ ಒಂದು ಹತ್ತು ಕಲ್ಲರಿದೆ ಸುಮಾರು ಒಂದು ಬುಟ್ಟಿ ಆಗುತ್ತೆ ನಮ್ಮ ಮನೆಲ್ಲಿ ಅಷ್ಟು ಚೆನ್ನಾಗಿದೆ ಕಲ್ಲರ್ ಕಲ್ಲರು ಎಲ್ಲ ದಪ್ಪ ದಪ್ಪ ಹೂವು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ನಮ್ಮ ಮನೆಲ್ಲಿ ಇಟ್ಟು ದೇವ್ರಿಗೆ ಇಟ್ಟು ಸಾಕಾಗಿ ಪಕ್ಕದಮನೆಗೂ ಕೊಡ್ತೀವಿ ಬ್ರಾಮಣ್ರಿದಾರೆ ಅವ್ರಿಗೆ ಕೊಟ್ರೆ ಒಳ್ಳೇದು ಅಂತ ಅವ್ರಿಗೆ ಕೊಡ್ತೀವಿ ಅವರೂ ಅಷ್ಟೇ ನಮ್ಮ ಮನೆಗಳಲ್ಲಿ ಗಿಡಗಳು ಅವ್ರು ಏನೇ ತಂದ್ರು ಗಿಡಗಳು ನಮ್ಮ ಮನೆಗೆ ಕೊಡ್ತಾರೆ ಏಕೆಂದ್ರೆ ಹೂವು ಚೆನ್ನಾಗಿ ಬೆಳೀತಾರೆ ಪಾಟು ತೋಟ ಚೆನ್ನಾಗಿ ಮಾಡ್ತಾರೆ ಆ ತೋಟದಲ್ಲಿ ಹಾಕಿದ್ರೆ ಚೆನ್ನಾಗಿ ನಮಗೂ ಹೂ ಕೊಡ್ತಾರಲ್ಲ ಅಂತಂದ್ಬಿಟ್ಟು ಎಂಥ ಗಿಡ ಸಿಕ್ಕಿದ್ರು ತೊಗೊಂಬರ್ತಾರೆ ನಮಗೆ ಜಾಗವೇ ಇಲ್ಲ ಅಲ್ಲಿ ಏನೊಂದುಕ್ಕೂ ಅಷ್ಟು ಚೆನ್ನಾಗಿ ತೋಟದ ತೋಟ ಮಾಡ್ತಾಯಿದ್ದೀವಿ ಅದು ಎಷ್ಟೇ ದುಡ್ಡಾಗಲಿ ನಮ್ಮ ಮನೆಯವರು ಗೊಬ್ರ ತೊಗೊಂಬಂದು ಅದಕ್ಕೆ ಹಾಕಲೇಬೇಕು ಗಿಡಗಳನ್ನ ನಾನು ಹೆಂಗೂ ಇಷ್ಟೊಂದೆಲ್ಲ ಏನಕ್ಕೆ ವೇಸ್ಟಾಗಿ ಮೇಲ್ಗಡೆ ಬೇಡ ತೋಟ ಇದ್ರೆ ಪರ್ವಾಗಿಲ್ಲ ಮಾಡಬೋದು ಅಂತ ಹೇಳಿದ್ರೂ ಕೇಳೋಲ್ಲ ಎಲ್ಲೇ ಸಿಗಲಿ ಪಾಟ್ ಅವ್ರು ಬರಲಿ ಯಾರು ಬರಲಿ ತೊಗೊಂಡ್ಬರೋದು ಮತ್ತು ಪ್ಲ್ಯಾಸ್ಟಿಕ್ ಕವರ್ ಥರ ಬ್ಲ್ಯಾಕದು ಕವರ್ ಬರುತ್ತೆ ಆ ಕವರ್ನ ಒಂಥರ ತೊಟ್ಟಿ ಥರ ಮಾಡಿಬಿಟ್ಟು ಆ ತೊಟ್ಟಿ ಒಳಗಡೆ ಮಣ್ಣಾಕಿ ಆ ತೊಟ್ಟಿ ಒಳಗೆ ಹೂವು ಹೂ ಸೊಪ್ಪುಗಳನ್ನ ಬೆಳೆಯೋದು ಮತ್ತೇ ಗೆಣಸು ಗಿಡವೂ ಕೂಡ ನಾವು ಬೆಳಿತೀವಿ ಅದರಲ್ಲಿ ಗಿಡ ಚೀಲ್ದಲ್ಲಿ ಹಾಕ್ಬಿಟ್ರೆ ಗೆಣಸು ಎಷ್ಟು ಚೆನ್ನಾಗಾಗಿರುತ್ತೋ ಆರು ತಿಂಗಳಾಯ್ತು ಅಂದರೆ ಎಷ್ಟು ದಪ್ಪ ದಪ್ಪ ಬಂದಿರುತ್ತೆ ಗೆಣಸು ಆ ಗೆಣಸೂ ತುಂಬ ಸ್ವೀಟ್ ಇರುತ್ತೆ ಅದರಲ್ಲಿ ನಮ್ಗೆ ಖುಷಿ ಆಗುತ್ತೆ ಒಂಥರ ವ ಅದರಲ್ಲೂ ದೀಪಾ ಇದೂ ಜನ್ವರಿ ಪಸ್ಟಲ್ಲಿ ತುಂಬ ಇದು ಜಾಸ್ತಿ ಅದು ಗೆಣಸಿಂದು ಬೆಲೆ ಜಾಸ್ತಿ ಆ ಟೈಮಲ್ಲಿ ಸುಮಾರು ಜನಕ್ಕೆ ಕೊಡ್ತೀವಿ ಗೆಣಸು ನಾವು ತಿನ್ನೊಲ್ಲ ನಮಗೆ ಅಷ್ಟೂ ಇಷ್ಟ ಆಗೊಲ್ಲ ಅಂದ್ಬಿಟ್ಟು ನಾನು ಒಬ್ಳೆ ಇರೋದು ವೇಸ್ಟ್ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕೀಳ್ತೀವಿ ಕಿತ್ಬಿಟ್ಟು ಅವ್ರಿಗೆ ಎಲ್ರಿಗೂ ಮನೆಗಳ್ಗೆ ಹಂಚುತ್ತೀವಿ ಕಬ್ಬು ಕೂಡ ಹಾಕ್ಕೊಟ್ಟಿದ್ದೀವಿ ಕವರಲ್ಲೆ ಹಾಕ್ಕೊಂಡಿದ್ದೀವಿ ಕಬ್ಬು ಕಬ್ಬು ತುಂಬ ಚೆನ್ನಾಗಿ ಬರುತ್ತೆ ಗೊಬ್ರ ನಮ್ಮ ಮನೆಯವ್ರು ನಾಟಿ ಗೊಬ್ರ ತೊಗೊಂಬಂದೆ ಹಾಕೋದು ಕುರೀದು ಈ ಮೇಕೆ ದನ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ರತ್ರ ಇಸ್ಕೊಂಡು ಸ್ವಲ್ಪ ಇದು ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ತೊಗೊಂಬರ್ತಾರೆ ಕಪ್ಪು ಮಣ್ಣು ಅದ್ರ ಜೊತೆಗೆ ಕೆಂಪು ಮಣ್ಣು ಮರಳು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತೋಟಕ್ಕೆ ಪಾಟ್ಗಳಗೆ ಹಾಕೋದು ನಮ್ಮ ಮನೆಯವರು ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಮರಳು ಮರಳಾಗಿರುತ್ತೆ ಭೂಮಿ ಗಿಡಗಳು ಹಾಕಿದ್ರೆ ತುಂಬ ಚೆನ್ನಾಗೂ ಬರುತ್ತೆ ಹಂಗಾಗಿ ನಮ್ಮ ದೇ ನಾವು ದೇವರ ಪೋಟೊಕ್ಕೆ ಹೂವನ್ನೆ ನಾವು ಕೊಂಡ್ಕೊಳ್ಳೋದೆ ಇಲ್ಲ ಮನೆಗೆ ಹಬ್ಬಗಳು ಬಂತು ಅಂದರೆ ಮಾತ್ರ ಹಬ್ಬದಲ್ಲಿ ಹೋಗಿ ತೋಟಗ ತೋಟದತ್ರ ಬೇರೆ ಕಡೆ ಹೋಗಿ ಇಸ್ಕೊಂಡ್ಬರ್ತಾರೆ ಇಲ್ಲಾಂದ್ರೆ ದುಡ್ಡಿಗೆ ತೊಗೊಂಡ್ಬರ್ತಾರೆ ಡೈಲಿ ದೇ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಹೂವು ನಾವೂ ಈ ಮುಡಿಸೋದಕ್ಕೆ ಪೊ ನೋಡ್ತಾಯಿದ್ರೆ ಪೋಟೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಡೈಲಿ ಹಬ್ಬ ಏನೋನೋ ಅಂದ್ಕೊಬೇಕು ನಮ್ಮ ಮನೆಯಲ್ಲಿ ಆ ಥರ ಹೂವು ಬಿಡುತ್ತೆ ತುಂಬ ಚೆನ್ನಾಗಿದೆ ತೋಟ ಮಾಡಿರೋದು ನಮ್ಮ ಮನೆ ಗಾರ್ಡನ್ ಅಂತೂ ನೋಡೋಕ್ಕೆ ತುಂಬ ಖುಷಿ ಬೇರೆವ್ರು ಕೂಡ ಬಂದು ಈ ತೋಟ ಎಷ್ಟು ಚೆನ್ನಾಗಿ ಮಾಡಿದೀರಪ್ಪ ಯಾವಾಗ ನೋಡಿದ್ರೂ ತೋಟದಲ್ಲೇ ಕೈ ಆಡಿಸ್ತಾ ಇರ್ತೀರಿ ನೀವು ದಿನ ಬೆಳಗಾದ್ರೆ ಅಂತ ನಮ್ಮನ್ನು ಎಲ್ರು ಹಾಗೆ ಅಂತಾರೆ ತುಂಬ ಮೇಲೆ ತರ್ಡ್ ಫ್ಲೋರಲ್ಲಿರೋದು ಎಲ್ರಿಗೂ ಕಾಣಿಸುತ್ತೆ ಮೇಲೆ ಬಂದರೆ ಏ ಇಷ್ಟೊಂದು ಚೆನ್ನಾಗಿ ಬೆಳ್ದಿದ್ದಾರಲ್ಲ ಇವರು ತೋಟ ಅದು ಮಾಡಿದ್ದಾರಲ್ಲ ನಮ್ಮ ಮನೆಯವ್ರು ಕೆಲಸ ಬೇರೆ ಏನೂ ಇಲ್ಲ ಮನೆಲ್ಲೇ ಇದ್ದಾರಲ್ವ ಹಂಗಾಗಿ ತೋಟದ ಕೆಲ್ಸವೇ ಮಾಡೋದು ಅವ್ರು ಮಾಡ್ತಾಯಿದ್ರೆ ನಾನು ಹೋಗ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಈ ಗಿಡ ಚೆನ್ನಾಗಿಲ್ಲ ಆ ಗಿಡ ಚೆನ್ನಾಗಿಲ್ಲ ಇದಿರಲಿ ಅದಿರಲಿ ಇದನ್ನ ತೆಗ್ದ್ಬಿಡೋಣ ಇದಿಲ್ಲಿಡೋಣ ಈ ಪಾಟು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಅದನ್ನು ಯಾವಾಗ್ಲೂ ಪಾಟ್ಗಳನ್ನ ಚೇಂಜ್ ಮಾಡ್ಕೊಂಡು ಗಿಡ್ಗಳಿಗೆ ಎದ್ದು ಏನು ನೀರು ಹಾಕಬೇಕಾ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂಥರ ಚೆಂದ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ನಾವು ಸಂಜೆ ಆಯ್ತು ಅಂದರೆ ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ಒಂದು ಖುಷಿ ಆಗುತ್ತೆ ಆ ಥರ ಗಾರ್ಡನ್ ಮಾಡ್ಕೊಂಡಿದ್ದೀವಿ ನಮ್ಮ ದಿನ ಬೆಳಗಾದ್ರೆ ಇದೇ ಕೆಲಸ ನಮ್ದು